ಹಲೋ ಯಾರು ಹಾಂ ಹೌದು ಹೇಳಿ ಹ್ಞೂ ಹಾಂ ಹೇಳಿ ಇಪ್ಪತ್ತು ಸಾವಿರ ನಮ್ಮ ಕಾಲೇಜಲ್ಲಿ ಫಸ್ಟ್ ಅಡ್ಮಿಶನ್ ಫೀಸು ಫಸ್ಟ್ ಪಿ ಯುನಾ

ಹಾಂ ಹಾಂ ಚೆನ್ನಾಗಿದೆ ಬನ್ನಿ ಹಾಂ ಅಡ್ಮಿಶನ ಇಪ್ಪತ್ತು ಸಾವಿರ ಇದೆ

ಹ್ಞೂ ನಮ್ಮದು ಪ್ರೈವೇಟ್ ಕಾಲೇಜು ಕಮ್ಮಿ ಏನು ಮಾಡ್ಕಳಲ್ಲ ಹಾಂ ನೀವು ಯಾವಾಗ ಬರ್ತೀರಾ ಅಡ್ಮಿಶನ್ಗೆ ಹ್ಞೂ ನಾಳೆ ಅಡ್ಮಿಶನಿಗೆ ಬನ್ನಿ ನೋಡಣ ನಮ್ಮದು ಕಾಲೇಜ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಎಲ್ಲ ಸ್ಪೆಷಾಲಿಟಿ ಚೆನ್ನಾಗಿದೆ ನಮ್ಮದ್ರಲ್ಲಿ ಕ್ಯಾಂಟೀನಲ್ಲಿ ಊಟ ಇರುತ್ತೆ ಲೈಬ್ರರಿ ಇದೆ ಹಾಸ್ಟ್ಲು ಇಲ್ಲೇ ಇದೆ ಮತ್ತು ಬಸ್ಸಿದ್ದಾವೆ ನಮ್ಮವು ಹಾಂ ಸ್ಕೂಲ್ ವ್ಯಾನ್ಗಳಿದ್ದಾವೆ ಹಾಂ ಪಿ ಜಿ ಇದೆ ಹಾಸ್ಟೆಲ್ ಇದೆ ಲೇಡಿಸ್ ಹಾಸ್ಟೆಲ್ ಇದೆ ಜೆಂಟ್ಸ್ ಹಾಸ್ಟೆಲ್ ಇದೆ ಹಾಂ ಅದು ನೀವು ಅಡ್ಮಿಶನಿಗೆ ಬರ್ತೀರಲ್ಲ ಬರ್ರೀ ಆವಾಗ ಮಾತಾಡಣ ಹಾಂ ಯಾವಾಗ ಬರ್ತೀರ ಹಾಂ ಸರಿ ಓಕೆ ಬನ್ನಿ ಹಾಂ ಹಾಂ ತೋಂಬರ್ರಿ ಅವ್ರದ್ದು ಎಸ್ ಎಲ್ ಸಿದು ಎಲ್ಲ ಏನು ಸರ್ಟಿಫಿಕೇಟ್ ಇದೆ ಎಲ್ಲ ಅಷ್ಟೂ ತೋಂಬರ್ರಿ ಓಕೆ ಓಕೆ